ನನಗೆ ಇಷ್ಟವಾಗುವ ಪ್ರಕಾರ ಅಂದರೆ ಜೀವನ ಚರಿತ್ರೆಗಳು ಜೀವನ ಚರಿತ್ರೆ ಅಂತ ಬಂದಾಗ ಜ್ ಬಯೋಗ್ರಾಫಿ ಇವ್ರದು ಸುಧಾಮೂರ್ತಿಯವರ ಜೀವನ ಚರಿತ್ರೆ ಸುಧಾಮೂರ್ತಿಯವರ ಜೀವನ ಚರಿತ್ರೆ ಅದರಲ್ಲಿ ತಕೊಂಡಾಗ ಸಾಕಷ್ಟು ಏರುಪೇರುಗಳನ್ನು ನೋಡ್ಬೋದು ಸೊ ಇದು ಇವರೊಂದು ಸಾಧನೆಯ ಮೂರ್ತಿಯಾಗಿದ್ದಾರೆ ಇವರು ನಾರಾಯಣ್ ಮೂರ್ತಿಯನ್ನು ಮದುವೆ ಆಗೋಕ್ಕಿಂತ ಮುಂಚೆ ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿ ತಾನು ಸಾಧನೆ ಮಾಡ್ಲೇಬೇಕು ಅಂತ ಛಲದಿಂದ ಇದ್ದ ಹೆಂಗಸು ಅಂದರೆ ಸುಧಾಮೂರ್ತಿ ಇವರು ಬಾಲ್ಯದಿಂದಲೇ ಸಮಾಜ ಸೇವೆಯಾಗಿರ್ಬೋದು ಮತ್ತೆ ಬಾಲ್ಯದಲ್ಲಿ ತಾನು ಬಿ ಇ ಬಿ ಇ ಶಿಕ್ಷಣಕ್ಕೆ ಹೋಗ್ಬೇಕಾದರೆ ಇಂಜಿನಿಯರಿಂಗ್ ಶಿಕ್ಷಣಕ್ಕೆ ತಾನು ಹೋಗ್ಬೇಕು ಅಂತ ಇದ್ದಾಗ ಇಡೀ ಶ ಇಡೀ ಕ್ಲಾಸಲ್ಲಿ ಒಂದೇ ಒಂದು ಹೆಂಗಸು ಸುಧಾಮೂರ್ತಿ ಇವರು ಮಾತ್ರನೇ ಆಗಿದ್ರು ಆದರೂ ಕೂಡ ಯಾವುದಕ್ಕೂ ಹಿಂಜರಿಯದೆ ಅವರನ್ನು ಬಿ ಇ ಪದವೀಧರೆಯಾಗಿ ಕಡೆಗೆ ತ್ ತನ್ನದೇ ಆದಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ರು ಆಮೇಲೆ ಸುಧಾ ನಾರಾಯಣ್ ಮೂರ್ತಿಯವ್ರನ್ನ ಇ ಮೆಚ್ಚುಗೆಪಟ್ಟು ಅಂದರೆ ಅವರು ಇಷ್ಟಪಟ್ಬಿಟ್ಟು ಮದುವೆಯಾಗಿರೊ ಆವಾಗ ನಾರಾಯಣ್ ಮೂರ್ತಿ ಹತ್ರ ಏನು ಕೂಡ ಇರಲಿಲ್ಲ ಅಂದರೆ ವಿದ್ಯಾಭ್ಯಾಸ ಇತ್ತು ಬಿಟ್ಟರೆ ಅದು ಬಿಟ್ಟು ಬೇರೆ ಏನೂ ಇರಲಿಲ್ಲ ಆಮೇಲೆ ಸುಧಾಮೂರ್ ಸುಧಾಮೂರ್ತಿ ಮತ್ತೆ ನಾರಾಯಣ್ ಮೂರ್ತಿ ಇಬ್ಬರು ಸೇರಿ ಒಂದು ಕಂಪನಿಯನ್ನು ಮಾಡಬೇಕು ಅಂತ ಅಂದ್ಕೊಂಡಾಗ ಆ ಐಡಿಯಾಗಳಿತ್ತು ಆದರೆ ನಾರಾಯಣ್ ಮೂರ್ತಿ ಅವರು ಇನ್ಫೋಸಿಸ್ ಸ್ ಮಾಡೋಕ್ಕಿಂತ ಮುಂಚೆ ಅವರು ವಿಪ್ರೋದಲ್ಲಿ ಅಂದರೆ ಇಂಟರ್ವ್ಯೂ ಅವರ ಇಂಟರ್ವ್ಯೂ ಏನು ಕೊಟ್ಟಿದ್ರು ಅದು ಅವ್ರಿಗೆ ಸೆಲೆಕ್ಟ್ ಗಲಿಲ್ಲ ರಿಜೆಕ್ಷನ್ ಆಯಿತು ಸೊ ಅದು ಯಾವತ್ತು ವಿಪ್ರೊ ರಿಜೆಕ್ಷನ್ ಆಯಿತು ಆವಾಗ್ಲೆ ಇನ್ಫೋಸಿಸ್ ಸ್ಥಾಪನೆಗೆ ಇದೊಂದು ಮಾರ್ಗ ಆಗಿತ್ತು ತನ್ನದೇ ಆದ ಕಂಪ್ನಿ ಅಂತ ಮಾಡಿದಾಗ ಇನ್ಫೋಸಿಸ್ ಇನ್ಫೋರ್ಮೇಶನ್ ಸಿಸ್ಟಮ್ ಕಂಪನಿಯ ಹೆಸರು ಅಂದರೆ ಇನ್ಫೋಸ್ ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಮತ್ತೆ ಹೀಗೆ ಏಳು ಜನ ಅವರ ಬೋರ್ಡ್ ಆಫ್ ಡೈರಕ್ಟರ್ನ ಸೇರಿಕೊಂಡು ಕಂಪನಿಯನ್ನು ಮಾಡ್ತಾರೆ ಸೊ ಇವರ ಬಯ್ ಇವರ ಚರಿತ್ರೆ ಈ ಥರದ ಪ್ರಕಾರಗಳು ನನಗೆ ಓದಲು ತುಂಬ ಇಷ್ಟ ಆಗತ್ತೆ ಮತ್ತೆ ಇವರ ಸಾಧನೆ ಕೂಡ ನಮ್ಮ ಈಗಿನ ಜನ್ರೇಷನ್ಗೆ ನಮ್ಮ ಇವಾಗಿನ ತಳಿಗಳಿಗೆ ಇದು ತುಂಬನೇ ಇಂಪಾರ್ಟೆಂಟ್ ಯಾಕೆಂದರೆ ಇವಾಗಿನ ಜನ್ರೇಶನಲ್ಲಿ ಯಾರು ಅಷ್ಟು ರಿಸ್ಕ್ ತಗೊಳಲ್ಲ ಅಂದರೆ ತ್ ಈಜಿ ಆಗಿರ್ಬೇಕು ಅಪ್ಪ ಮಾಡಿರ್ತಾರೆ ಅಜ್ಜ ಮಾಡಿರ್ತಾನೆ ಅದನ್ನೇ ನೋಡ್ಕೊಂಡೋದ್ರೆ ಆಯಿತು ಸಾಕು ನನ್ನ ಕೆಲಸದಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾನು ತೃಪ್ತಿ ಇದೆ ನನ್ನ ಕೆಲಸ ಸಾಕು ನಮ್ಮ ಬರೋ ಸಂಬ ಆದರೆ ಈ ತರಹ ನಾವು ಯಾವತ್ತೆ ಅಂದ್ಕೊಂಡ್ರು ಕೂಡ ನಮಗೆ ಸಾಧನೆ ಮಾಡೋಕ್ಕೆ ಆಗೋದೇ ಇಲ್ಲ ನಾವು ಯಾವತ್ತಿದ್ರೂ ಕೂಡ ಒಂದು ರಿಸ್ಕ್ ಅಂತ ತೊಗೊಂಡಾಗ್ಲೆ ನಮಗೆ ಸಾಧನೆ ಮಾಡ್ಲಿಕ್ಕೆ ಅದಕ್ಕೆ ನನಗೆ ಈ ಥರ ಪ್ರಕಾರದ ಪುಸ್ತಕಗಳನ್ನು ಓದಲು ಇಷ್ಟ ಆಗತ್ತೆ ಮತ್ತೆ ಇದನ್ನೇ ನಾನು ಲೈಫ್ ಲಾಂಗು ನನಗೆ ಈ ಥರ ಸುಧಾಮೂರ್ತಿಗಳ ಪುಸ್ತಕ ಆಗಿರ್ಬೋದು ಅಬ್ದುಲ್ ಕಲಾಂ ಪುಸ್ತಕ ಆಗಿರ್ಬೋದು ಇವರ ಜೀವನ ಚರಿತ್ರೆಗಳು ನನಗೆ ತುಂಬ ಇಷ್ಟ ಆಗತ್ತೆ ಮತ್ತೆ ಅಬ್ದುಲ್ ಕಲಾಮ್ದು ತೊಗೊಂಡಾಗ್ಲು ಅಷ್ಟೆ ಅವರೊಂದು ಮುಸ್ಲಿಂ ಸಮುದಾಯದಕ್ಕೆ ಸೇರಿಕೊಂಡ್ರೂ ಕೂಡ ಯಾವುದೇ ಭೇದ ಭಾವದ ಭಾವ ಇಲ್ಲದೆ ಮತ್ತು ಅವರ ನಾಲೆಜ್ ಅವರ ಸಾಮಾನ್ಯ ಜ್ಞಾನ ಯಾವ ಲೆವೆಲಿಗಿತ್ತು ಯಾರಿಗೂ ಕೂಡ ರಿಪ್ಲೇಸ್ ಮಾಡೋಕ್ಕೆ ಆಗಲ್ಲ ಅವರ ಒಂದು ಏನು ನಾಲೆಡ್ಜ್ನ ಸೊ ಹಾಗಾಗಿ ನಾನು ಇವೆರಡು ವ್ಯಕ್ತಿಯನ್ನು ನನ್ನ ರೋಲ್ ಮೋಡೆಲ್ ನನ್ನ ಮಾದರಿ ವ್ಯಕ್ತಿ ಅಂತ ತಿಳ್ಕೊಂಡಿದ್ದೀನಿ ಸುಧಾಮೂರ್ತಿಯನ್ನು ನಾನು ಯಾವತ್ತಿದ್ರೂ ಕೂಡ ಒಂದು ಮಾದರಿ ತಾಯಿ ಅಂತ ಆ ಥರ ಟ್ರೀಟ್ ಆ್ಯಂಡ್ ಅನ್ಕೋತೀನಿ ಮತ್ತೆ ಇ ಒಂದು ಅದೇ ಸಾಕಷ್ಟು ಬ್ರಾಂಚ್ಗಳನ್ನು ಮಾಡಿದ್ದಾರೆ ಕೋಟ್ಯಂತರ ಎಮ್ಪ್ಲೋಯೀಸ್ ಉದ್ಯೋಗ ಉದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಸಾಕಷ್ಟು ಆಸ್ತಿ ಪಾಸ್ತಿ ಎಲ್ಲದನ್ನೂ ಮಾಡಿದ್ದಾರೆ ಮತ್ತೆ ಅದರ ಜೊತೇಲೆ ಅವರು ದಾನ ಧರ್ಮಗಳಾಗಿರ್ಬೋದು ಅನ್ನದಾನ ಆಗಿರ್ಬೋದು ಮತ್ತೆ ದೇವಸ್ಥಾನಗಳ ಜೀವನೋದ್ಧಾರ ಆಗಿರ್ಬೋದು ನೆರೆ ಬಂದಾಗ ಅವರಿಗೆ ಏನು ಪುಸ್ತಕ ಕೊಡೋದು ಬಟ್ಟೆ ರಗ್ಗು ಬೆಡ್ಶೀಟು ಎಲ್ಲ ಪ್ರೊವೈಡ್ ಮಾಡಿದ್ದು ಆಮೇಲೆ ಊಟದ ವ್ಯವಸ್ಥೆಗಳಿದೆ ಅವರಿಗೆ ತಂಗುದಾಣಗಳನ್ನು ಮಾಡಿರೋದು ಮತ್ತೆ ಬಸ್ಸ್ಟ್ಯಾಂಡ್ಗಳನ್ನು ಮಾಡಿರೋದು ಹೀಗೆ ಸಾಕಷ್ಟು ಹತ್ತು ಹಲವಾರು ಸಾಧನೆಗಳು ಸುಧಾಮೂರ್ತಿಯವರ ಇದರಲ್ಲಿ ನಡೀತಾ ಹೋಗ್ತಾಯಿದೆ ಸೊ ನನಗೆ ಈ ಥರದ ಪ್ರಕಾರದ ಪುಸ್ತಕಗಳು ಓದಲು ತುಂಬ ಇಷ್ಟ ಆಗತ್ತೆ